ಹಾಂ ಹೇಳಮ್ಮ ನಮಸ್ತೆ ನಮಸ್ತೆ ಹೇಳಿ ಹಾಂ ಹೇಳಿ

ಮೂವತ್ತು ನಲ್ವತ್ತು ಬೇಕಾಗಿತ್ತಾ

ಹಾಂ ಹಾಂ ಖಾಲಿ ಐತಿ ಹಾಂ ನಮ್ಮ ಫ್ರೆಂಡಿಂದೆ ಅದ ನಮ್ಮ ಫ್ರೆಂಡ್ ತಗೊಂಡಾರ ಅದನ್ನು ಅವರು ಈಗ ಕೊಡೋಕೆ ಹತ್ತಾರ ಮತ್ತು ನೀವು ಬೇಕು ಅಂದರೆ ತಗೊಳ್ಳಿರಿ ಅವರು ಹದ್ನೈದು ಲಕ್ಷ ಹದ್ನಾರು ಲಕ್ಷ ಇಟ್ಟಾರ ಹ್ಞೂ ಇಲ್ಲ ಅಕ್ಕ ರೋಡ್ ಸೈಡೆ ಅಲ್ಲ ಕೊಪ್ಪಳ ಹತ್ತಿರ ಇದ್ದ ರೋಡ್ ಸೈಡೆ ನೀವು ಹಂಗೇನು ಇಲ್ರಿ ಏಕೆಂದ್ರೆ ಮಾರ್ಕೆಟ್ ರೇಟ್ ಅಲ್ಲ ಅದು ಮೇನ್ ರೋಡ್ ಐತಿ ಮುಂದೆ ಅಂಗಡಿ ಏನಾದ್ರೂ ಮಾಡಿದ್ರೂ ಒಳ್ಳೆ ಪ್ರಾಫಿಟ್ ಇರುತ್ತೆ ನೋಡಿರಿ ಬಂದು ಬಂದು ನೊಡಮ್ಮ ಬೇಕಂದ್ರೆ ತಗೊಳ್ಳಿರಂತ

ಹಾಂ ಹಾಂ

ಆಯ್ತು ಬರ್ರಿ ಮಾತಾಡೋಣ ಅದ್ರಾಗ ಏನೈತಿ ನಿಮಗೆ ಗಿಟ್ಟಿದ್ರೆ ತಗೊಳ್ಳೀರಂತ ಇಲ್ಲಂದ್ರೆ ಮತ್ತು ಬೇರೆ ಕಡೆ ನೋಡೋಣಂತ ಅಲ್ಲೇ ಇನ್ನೂ ಮುಂದೆ ಅದಾವ ಒಂದು ಎರ್ಡು ಮೂರು ಫ್ಲಾಟ್ ಅದಾವ

ಆಯ್ತು ಆಯ್ತು ಅಷ್ಟೇ ಮಾಡಿರಿ ಆಯಿತು ಬರುವಾಗ ಫೋನ್ ಮಾಡಿರಿ ಹಾಂ ಫೋನ್ ಮಾಡಿ ಬರ್ರಿ ಏಕೆಂದ್ರೆ ನಾವು ಡ್ಯೂಟಿಗೆ ಅದಕ್ಕೆ ಇದಕ್ಕೆ ಹೋಗಿರ್ತೇವಲ್ಲ